ಹಲೊ ಹೌದು ಹೌದು ಹೌದು ಹೇಳಿ ಮೇಡಮ್ ನಮಸ್ತೆ ನಮಸ್ತೆ ಹೇಳಿ ಹೌದಾ ಹ್ಞೂ ಹ್ಞೂ ಹ್ಞೂ

ಇದ್ದಾರೆ ಮೇಡಮ್ ಬಟ್ ನೀವು ಎಲ್ಲಿ ತೋರಿಸಿದ್ರಿ ಹೇಳಿ ನೀವು ಯಾರಿಗಾದ್ರೂ ತೋರಿಸಿದ್ರಾ ಹಿಂದೆ ಹೌದಾ ಹಾಂ ಇಲ್ಲಿ ಒಂದು ಭಾಗವತ್ ಶಾಪ್ ಅಂತ ಇದೆ ಆಯಿತಾ ಅವರು ಹೊಸ ಡಾಕ್ಟ್ರು ಹೊಸದಾಗಿ ಬಂದಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ ಬಟ್ ತುಂಬ ಜನರಿಗೆ ನಾನು ಹೇಳಿದ್ರ ಕಡಿಮೆ ಅವರಿಗೆಲ್ಲ ಕಡಿಮೆ ಆಗಿದೆ ಆದರೆ ಸ್ವಲ್ಪ ಒಂದು ಕಾಸ್ಟ್ ಒಂದು ಸ್ವಲ್ಪ ಜಾಸ್ತಿ ರೇಟ್ ಸ್ವಲ್ಪ ಜಾಸ್ತಿ ಆಗತ್ತೆ ನಿಮಗೆ ಆಗತ್ತಾ ಹೌದಾ ಇದ್ದಾರೆ ಇದ್ದಾರೆ ಹೌದಾ ಹಾಂ ಇದ್ದಿ ಇದ್ದಾರೆ ಇದ್ದಾರಿದ್ದಾರೆ ನಾನು ಹೇಳ್ತೀನಿ ನಿಮಗೆ ನೀವು ಅವರ ಹತ್ರ ಹೋಗಿ ವೀಣಾ ಅವರು ಹೇಳಿದರಂತ ಹೇಳಿ ಆಯಿತಾ ಅವರ್ದು ನಿಮಗೆ ಅಡ್ರೆಸ್ ಎಲ್ಲ ಕೊಡ್ತೀನಿ ಅವ್ರು ತುಂಬ ಚೆನ್ನಾಗಿ ನೋಡ್ತಾರೆ ಸೈಡ್ ಎಫೆಕ್ಟ್ ಏನು ಇಲ್ಲ ಆಯಿತಾ ಒಂದು ಎಣ್ಣೆ ಕೊಡ್ತಾರೆ ಒಂದು ಹದಿನೈದು ದಿನದ ಮಾತ್ರೆ ಕೊಡಬೌದವ್ರು ನೀವದನ್ನು ತಗೊಂಡು ನೋಡಿರಿ ಆಮೇಲೆ ನನಗೆ ಹೇಳಿರಿ ನಾನು ನಿಮಗೆ ಅವ್ರದು ಅಡ್ರೆಸ್ ಎಲ್ಲ ಕೊಡ್ತೀನಿ ಈವಾಗ ಆಯಿತಾ ಮೇಡಮ್ ಶಿರಾಳ ಕೊಪ್ಪ ಅಂತ ಒಂದೂರು ಶಿರಾಳ ಕೊಪ್ಪದಲ್ಲಿ ಕೊಡ್ತಾರವರು ನಿಮಗೆ ಓಕೆನಾ ಶಿರಾಳ ಕೊಪ್ಪ ಹಾಂ ಹೌದಾ ಒಂದು ಕೆಲಸ ಮಾಡಿರಿ ಮೇಡಮ್ ನೀವು ಇರೋದೆಲ್ಲಿ ಹೇಳಿ ಸಾಗರದಲ್ಲಿ ಇರ್ತೀರಲ್ವಾ ಒಂದು ಕೆಲಸ ಮಾಡಿ ಸಾಗರಕ್ಕೆ ನಿಯರ್ ಆಗಿರೋದು ಸಿದ್ದಾಪುರ ತುಂಬ ನಿಯರ್ ಇದೆ ಗೊತ್ತಾಯ್ತಲ್ವಾ ಒಂದರ್ಧ ಗಂಟೆ ಜರ್ನಿ ನೀವು ಸಿದ್ದಾಪುರದಲ್ಲಿ ಒಬ್ಬರು ನಮ್ಮ ರಿಲೇಶನ್ನೇ ಅವರಾಗ್ತಾರೆ ಅವರ ಹತ್ರ ಹೋಗಿರಿ ನಾರಾಯಣ ಹೆಗ್ಡೆ ಅಂತೇಳಿ ಅವರು ಆಯಿತಾ ಸಿದ್ದಾಪುರ ಬಸ್ ಸ್ಟಾಂಡ್ ಇಳಿದ ತಕ್ಷಣ ಅವರ ಮನೆ ಮನೇಲೇ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಆಂ ಸಿದ್ದಾಪುರ ಬಸ್ ಸ್ಟಾಂಡ್ ಸ್ಟಾಂಡ್ ಇಳಿದ ತಕ್ಷಣನೇ ಸಿದ್ದಾಪುರ ಬಸ್ ಸ್ಟಾಂಡಲ್ಲಿ ಇಳಿದ ತಕ್ಷಣ ಒಂದು ಅದು ನಿಮಗೆ ರೂಟ್ ಹೇಳ್ತೀನಿ ನಾನು ಎಲ್ಲಂತೇಳಿ ಆಯಿತಾ ಅಲ್ಲಿಗೆ ಹೋಗಿ ನೀವು ವೀಣಾ ಅವರು ಹೇಳಿದ್ದಾರಂತ ಹೇಳಿ ಅವರು ನಿಮ್ಮನ್ನು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಸೈಡ್ ಎಫೆಕ್ಟ್ ಏನು ಇಲ್ಲ ಅವರದು ಮಾತ್ರೆ ಮತ್ತು ಎಣ್ಣೆ ಕೊಡ್ತಾರೆ ಒಂದು ನೋವಿನ ಎಣ್ಣೆ ಕೊಡ್ತಾರೆ ಅದನ್ನು ಡೈಲಿ ಮೂರು ಟೈಮ್ ನೀವು ಚೆನ್ನಾಗಿ ಮಾಲೀಶ್ ಮಾಡ್ಬೇಕದ್ಕೆ ಆಯಿತಾ ಮಾಲೀಶ್ ಮಾಡಿ ಆ ಮಾತ್ರೆ ಅವರು ಯಾವ್ಯಾವ್ದಂತ ಹೇಳ್ತಾರೆ ಆ ಮಾತ್ರೆಗಳೆಲ್ಲ ಅದನ್ನೆ ನೀವು ತಗೊಂಡ್ರಿ ಅಂತಾದರೆ ನಿಮಗೊಂದು ಹದಿನೈದು ಇಪ್ಪತ್ತು ದಿನ ನಿಮ್ಮದು ಪೂರ್ತಿ ಕ್ಯೂರ್ ಆಗತ್ತೆ ಒಂದು ಚೂರು ನಿಮಗೆ ನೋವಿರಲ್ಲ ಆಯಿತಾ ಆಮೇಲೆ ನೀವು ನನಗೆ ಫೋನ್ ಮಾಡಿ ಹೇಳಿ ಆಯಿತಾ ಮಾಡ್ತೀನಿ ಮಾಡ್ತೀನಿ ಸರಿ ಸರಿ ಮೇಡಮ್ ಓಕೆ ಓಕೆ ಹಾಂ ಹೇಳ್ತೀನಿ ಆಯಿತಾ ಸರಿ ಓಕೆ ಓಕೆ